ನಾ ಮುಂದಕ್ಕೆ ಒಳ್ಳೊಳ್ಳೆಯ ಕೆಲಸ ಮಾಡಬೇಕು ಒಳ್ಳೊಳ್ಳೆಯ ಕೆಲಸ ಹುಡುಕಿ ಮಾಡಬೇಕು ಅಂತ ಇದೀನಿ ಆದರೂ ನನ್ನ ಕೈಯಲ್ಲಿ ಯಾವುದು ಆಗ್ತಿಲ್ಲ ಮುಂದೆ ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸ ಹುಡುಕಿ ಒಳ್ಳೆಯ ಇದು ಜಾಬು ಚೆನ್ನಾಗಿರೋ ಕೆಲಸ ಫ್ಯಾಕ್ಟ್ರಿ ಕೆಲ್ಸಕ್ಕೋಗೋಣ ಅಂತ ನೋಡ್ತಾಯಿದೀನಿ ಫ್ಯಾಕ್ಟ್ರಿಗಳು ಯಾವೂ ಸೆಟ್ಟಾಗ್ತಿಲ್ಲ ಆಮೇಲೆ ಬೇರೆ ಬೇರೆ ಏನಾದರೂ ಪ್ರೈವೇಟಾಗಿ ತರಕಾರಿ ಮಾರೋದು ಏನೋ ಮಾಡೋದಂದು ನೋಡಿದೆ ಏನು ಎಲ್ಲ ಅದನ್ನೇ ಮಾಡ್ತಾರೆ ನಮಗೇನು ಸಿಕ್ಕಲ್ಲ ಅದರಲ್ಲಿ ಮಾಡಿದ್ರುನೂ ಬೇಡ ಏನು ಮಾಡೋದು ಚಿಂತೆ ಏನು ಮಾಡಣ ಚಿಂತೆ ಏನು ಮಾಡಿದ್ರು ಯಾವುದು ಅದು ಆಗಲ್ಲ ಸುಮ್ಮನೆ ಅಂದ್ಬಿಟ್ಟು ಏನು ಮಾಡಿದೆ ಅಡುಗೆ ಕೆಲ್ಸಕ್ಕೋಗ್ತೀನಿ ಅಡುಗೆ ಕೆಲ್ಸದಲ್ಲೂ ಸುಮಾರು ನಡೀತದೊಂದ್ಸರಿ ನಡಿಯಲ್ಲ ಅದೂ ವರ್ಷದಲ್ಲಿ ಒಂದು ಆರು ತಿಂಗಳು ಕೆಲಸ ಆರು ತಿಂಗಳು ಕೆಲಸವೇ ಇರಲ್ಲ ಆ ಕೆಲ್ಸ್ದಿಂದ ಏನು ಮಾಡೋದು ಕುತ್ಕಂಡೇನು ಮಾಡೋದು ಅದು ಪರ್ಮೆಂಟಾಗಿ ನಡಿಯಲ್ಲ ನಮಗೆ ತಿಂಗ್ಳು ಇರುತ್ತೆ ಆರು ತಿಂಗ್ಳು ಇರಲ್ಲ ಏನ್ಮಾಡೋದು ಯಾವುದೋ ಒಂದು ಸ್ವಂತ ಬಿಜ್ನೆಸ್ ಮಾಡಬೇಕು ಅಂತ ಆಸೆ ಏನೋ ಒಂದು ತರಕಾರಿ ಪರ್ಕಾರಿನೋ ಏನೋ ಒಂದು ಗಾಡಿ ಮೇಲೆ ಹಾಕೊಂಡ್ ಮಾರಣ ಅಂತ ಇದೀನಿ ಮುಂದಕ್ಕೇನಾದರೂ ಅದರಿಂದ ಉಪಯೋಗ ಆಗುತ್ತೇನೋ ಅಂತ ಏನೋ ಈಗಿನ ಸಂಬಳ ಏನೂ ಗಿಟ್ಟಲ್ಲ ಅಲ್ಗೆ ಅವತ್ತಿಂದು ಅವತ್ಗೆ ಖರ್ಚಿಗೆ ಅಲ್ಲಲ್ಲೇ ಇದಾಗ್ತದೆ ಆಗೋದಿಲ್ಲ ಮುಂದಕ್ಕೆ ಗಾಡಿ ಹಾಕೊಂಡು ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಇದನ್ನು ಒಳ್ಳೆಯ ವ್ಯಾಪಾರ ಮಾಡಿಕೊಂಡು ಮಾಡಬೇಕಂತ ಇದೀನಿ ಆದರೆ ಬಂಡವಾಳ ಇಲ್ಲ ಬಂಡವಾಳ ಸೆಟ್ ಮಾಡ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಓಟ್ಲು ಗೀಟ್ಲಲ್ ಕೆಲಸ ಮಾಡ್ಕೊಂಡು ಏನು ಮಾಡೋದು ಅದನ್ನೇ ಬಂಡವಾಳ ಮಾಡ್ಕೊಂಡು ಗಾಡಿ ಗೀಡಿ ಹಾಕೊಂಡು ಏನೋ ಮಾಡೋದು ಮುಂದಕ್ಕೆ ಸ್ವಲ್ಪ ಅನುಭವ ಐತೆ ಎಲ್ಲ ಅನುಭವ ಐತೆ ಏನಾದರೂ ಒಂದು ಮಾಡ್ತೀನಿ ಬಿಡೋದಿಲ್ಲ ಮುಂದಕ್ಕೆ ಅದೇ ಸಸ್ ಸಕ್ಸಸ್ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗ್ತೀನಿ ಇಲ್ಲ ಅಂದರೆ ಇನ್ನೊಂದು ಯಾವ್ದಾದರೂ ಬೇರೆ ಹುಡುಕ್ತಿನಿ ಈಗ ನನಗೆ ಅರವತ್ತೆರಡು ವರ್ಷ ಆಗಲ್ಲ ಇನ್ನು ನನಗೆ ಈ ವ್ಯಾಪಾರ ಅಲ್ಲಿ ಕೂತು ಅಲ್ಲಿ ಇಲ್ಲಿ ಕುತ್ಕಂಡು ತರಕಾರಿ ಗಿರ್ಕಾರಿ ವ್ಯಾಪಾರ ಮಾಡಬೇಕು ಇಲ್ಲಾಂದರೆ ಅಡುಗೆ ಕೆಲಸಕ್ಕೋಗ್ಬೇಕು ಅದಾದರೂ ಮಾಡಬೇಕು ಈ ಎರಡೂ ಆಗಿಲ್ಲ ಅಂದರೆ ಇನ್ಯಾವುದೂ ಮಾಡೋಕ್ಕಾಗಲ್ಲ ಅಂದರೆ ನನ್ಗೆ ಇನ್ನೂ ಏಜ್ ಸ್ವಲ್ಪ ಏಜಿದೆ ಮಾಡ್ಬೋದು ಅಂತ ನನ್ನ ಮನಸಲ್ಲಿದೆ ಮಾಡ್ತೀನಿ ಬಿಡೋದಿಲ್ಲ ಇನ್ನೊಂದು ನಾಲ್ಕೈದು ವರ್ಷ ಕೆಲಸ ಮಾಡೋವಂಥ ಕೆಪಾಸಿಟಿ ಇದೆ ಮಾಡ್ತೀನಿ ತರಕಾರಿನೇ ಮಾರ್ತೀನಿ ಮಾಡಿ ಏನೋ ಒಂದು ಒಂದೆರಡು ಕಾಸು ಮಾಡಬೇಕು ನಾ ಇರೋವರೆಗೂ ನಾವು ದುಡಿಯೋಕ್ಕಾಗೋವರೆಗೂ ದುಡ್ಕೊಂಡು ತಿನ್ನಬೇಕು ಆಮೇಲಂತೂ ನಮಗಾಗಲ್ಲ ಅದಕ್ಕೆ ಏನೋ ಮಾಡ್ತಾಯಿದೀನಿ ಯಾವುದು ಕೆಲಸಗಳು ಬೇರೆ ಕೆಲಸ ಅವು ನಮಗೆ ಸೆಟ್ಟಾಗೋಲ್ಲ ಅದು ಇದು ಮಾಡ್ಕೊಂಡಿದಿವಿ ಸಾಕು ಇನ್ಮೇಲೆ ತರಕಾರಿ ಗಿರ್ಕಾರಿ ಮಾರ್ಕೊಂಡು ಕುತ್ಕಂಡು ಒಂದುಕಡೆ ತರಕಾರಿ ಮಾರ್ಕಂಡು ವ್ಯಾಪಾರ ಮಾಡ್ಕೊಂಡು ಜೀವನವ ನಡಸ್ತೀನಿ ಬಿಡಲ್ಲ ಮುಂದಕ್ಕದೇ ಉದ್ಯೋಗ ಇವಾಗ ನಮಗೆ ಇಲ್ಲಾಂದರೆ ಆಗಲ್ಲ ಹಿಂಗ್ ಕುತ್ಕಂಡು ಜೀವನ ಮಾಡೋಕ್ಕಾಗಲ್ಲ ಬೇರೆ ಯಾವ ಕೆಲಸ ಸಿಗಲ್ಲ ನಮಗೆ ಅದಕ್ಕೋಸ್ಕರ ಇನ್ನು ಮುಂದಕ್ಕೆ ಅದೇ ಜೀವನ ಅಷ್ಟೇ